ಹಲೋ ರೆಸ್ಟೋರೆಂಟಾ ಇದು ಹಾಂ ಕೊಪ್ಪದಲ್ಲಿ ಇದೆಯಲ್ಲ ಹಾಂ ನಮ್ಗೆ ಇದು ನಾನ್ ವೆಜ್ ಸ್ವಲ್ಪ ಇದು ಆರ್ಡ್ರ್ ಬೇಕಿತ್ತಲ್ಲ ಹೌದಾ ಮಟನ್ ಇದೆಯಾ ಚಿಕನು ಮಟನ್ ಎಲ್ಲ ಚಿಕನು

ಇಲ್ಲ ಇಲ್ಲ ನಮ್ಗೆ ಚಿಕನೇ ಬೇಕಿತ್ತು ಬಿಡಿ ಹ್ಞೂ ನಮ್ಗೆ ತಂದೂರಿ ತಂದೂರಿ ಚಿಕನ್ ಬೇಕಿತ್ತು ಹೌದು ಚಿಕನ್ ತಂದೂರಿ ಒಂದು ನಾಲ್ಕು ಪ್ಲೇಟ್ ಬೇಕಿತ್ತು ಹಾಂ ಚಿಕನ್ ಪೇ ಮತ್ತೆ ಅದಾದಮೇಲೆ ವೆಜ್ಜಲ್ಲಿ ಕುಲ್ಚ ಬೇಕಿತ್ತು ಹಾಂ ಮತ್ತೆ ಅದಾದ್ಮೇಲೆ ರೈಸ್ ಬಿರ್ಯಾನಿ ರೈಸ್ ಬೇಕಿತ್ತು ಹೈದ್ರಬಾದ್ ಬಿರ್ಯಾನಿ ಚಿಕನ್ ಬಿರ್ಯಾನಿ ಹಾಂ ಮತ್ತೆ ಆಮೇಲೆ ಬೇರೆ ಯಾವ್ದು ಸಿಗುತ್ತೆ ರೈಸ್ ಪ್ಯೂರ್ ವೆಜ್ಜಿಗೆ ಹಾಂ ಪ್ಯೂರ್ ವೆಜ್ಜಿಗೆ ಫ್ಯಾಮ್ಲಿ ಬೇರೆ ವೆಜ್ ಬೇಕಿತ್ತು ಹ್ಞೂ ನಿಮ್ದು ಯಾವ್ದು ಸ್ಪೆಷಲ್ ನಿಮ್ಮ ರೆಸ್ಟೋರೆಂಟಿದ್ದು ಹೌದಾ ಸರಿ ಸರಿ ಅದೊಂದು ರೈಸ್ ಇರಲಿ ಹಾಂ ಒಂದು ರೈಸು ಮತ್ತೆ ಒಂದು ಚಿಕನ್ ಬಿರ್ಯಾನಿ ಒಂದು ಇರಲಿ ಹಾಂ ಸ್ವಲ್ಪ ಅಂದರೆ ಜಾಸ್ತಿ ಹೇಳಿ ಖಾರ ಹಾಂ ಇಲ್ಲಿಲ್ಲ ಹಾಗೇನಿಲ್ಲ ಸ್ವಲ್ಪ ಖಾರ ಜಾಸ್ತಿ ಇರಲಿ ಹಾಂ ಮತ್ತೆ ರೈಸ್ ಬಿರ್ಯಾನಿ ಇದು ಚಿಕನಲ್ಲಿ ಮತ್ತು ಯಾವ್ದು ಬೇರೆ ರೈಸ್ ನಾನ್ ವೆಜ್ಜಲ್ಲಿ ಮಟನ್ ಬಿರ್ಯಾನಿನ ಮಟನ್ ಇಲ್ಲ ಬರಿ ಚಿಕನ್ ಅಷ್ಟೇ ಹ್ಞೂ ಹಾಂ ಹೌದಾ ಹ್ಞೂ ಮತ್ತೆ ಎಗ್ ಐ ಟಿಗೆ ಎಗ್ ಐಟಮ್ಸ್ ಯಾವ್ದು ಇದೆ ಸ್ವಲ್ಪ

ಹ್ಞೂ ಹ್ಞೂ ಹ್ಞೂ ಹ್ಞೂ ಒಂದು ಎಗ್ ರೈಸ್ ಹೇಳಿ ರೀ ಹಾಂ ಮತ್ತು ಈಗ ಯಾವ್ದು ಅಂದರೆ ಚಿಕನ್ ಚಿಕನ್ ತಂದೂರಿ ಒಂದು ನಾಲ್ಕು ಪ್ಲೇಟ್ ಹಾಂ ಹ್ಞೂ ಹ್ಞೂ ಮತ್ತೆ ಕುಲ್ಜ ರೊಟ್ಟಿ ಹೇಳೀನಲ್ಲ ಮತ್ತೆ ಒಂದು ಸೇರುವ ಹ್ಞೂ ಇನ್ನೊಂದು ಬೇಕಿತ್ತು ಇಲ್ಲ ಇಲ್ಲ ಸರ್ ಕುಲ್ಜಾ ಪೇ ಕುಲ್ಜಾನೆ ಸಾಕು ಹ್ಞೂ ಸಾಕು